ಜೀವನೋಪಾಯಕ್ಕೆ ಅಂದ್ರೆ ನಾವು ವೃತ್ತಿ ಮಾಡಬೇಕು ವೃತ್ತಿ ಅಂತಂದರೆ ಕೆಲಸ ಇವಾಗ ಉದಾಹರಣೆ ನಮ್ಮ ಕೆಲಸ ಏನು ಅಂದರೆ ಡ್ರೈವರ್ ಕೆಲಸ ಡ್ರೈವರ್ ಕೆಲಸ ಮಾಡದೆಯಿದ್ರೆ ನಮ್ಮ ಜೀವನ ನಡೆಯುತ್ತಾ ನಡೆಯೋದಿಲ್ಲ ಜೀವನ ನಡಿಬೇಕು ಅಂದರೆ ಕೆಲಸ ಮಾಡಲೇಬೇಕು

ಒಳ್ಳೊಳ್ಳೆಯ ಕೆಲ್ಸಗಳು ಕಟ್ಟಿಸ್ಬೇಕು ಅವ್ರದ್ದೆಲ್ಲ ಒಳ್ಳೊಳ್ಳೆಯ ಬಟ್ಟೆ ಹಾಕಿ ಕೊಡಬೇಕು ನಾವೊಂದು ನಾಲ್ಕು ಜನದಂತೆ ಚೆನ್ನಾಗಿರ್ಬೇಕು ನಮ್ಮನೆಲಿ ಎಲ್ಲ ವಸ್ತುಗಳು ಬೇಕು ಟಿವಿ ಬೇಕು ಫ್ರಿಡ್ಜ್ ಬೇಕು ಟೇಬಲ್ ಬೇಕು ಸೋಫಾ ಬೇಕು ಈ ಥರಯೆಲ್ಲ ಕೊಂಡ್ಕೊಂಡಬೇಕು ಅಂತಂದರೆ ನಮಗೆ ವೃತ್ತಿ ಮುಖ್ಯ ವೃತ್ತಿಯ ಕೆಲಸ ಮಾಡಿದ್ರೆ ಹಿರಿಯರ ಮಾರ್ಗದಲ್ಲಿ ನಾವು ಚೆನ್ನಾಗಿರ್ತೀವಿ ಅಷ್ಟೇ ನಮ್ಮ ನಿರ್ಧಾರಗಳು